ನಮ್ಮ ಪ್ರದೇಶದಲ್ಲಿ ಅನುಸರಿಸುವ ಪ್ರಮುಖ ಧಾರ್ಮಿಕ ಹಬ್ಬ ಯಾವುದಪ್ಪ ಅಂತಂತಂದ್ರೆ ವಿಜಯ ದಶಮಿ ವಿಜಯ ದಶಮಿ ಒಂದು ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಇದು ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಒಳಗೊಂಡಂತೆ ಒಂಬತ್ತು ಬಣ್ಣಗಳಿಂದ ಒಂದೊಂದು ದಿವಸ ಒಂದೊಂದು ಬಣ್ಣಗಳನ್ನು ತೊಟ್ಕೊಂಡು ಈ ಹಬ್ಬವನ್ನು ಆಚರಿಸ್ತಾರೆ ಮತ್ತು ಹತ್ತನೇ ದಿವಸವನ್ನು ಈ ಹತ್ತನೇ ದಿವಸ ರಾತ್ರಿಯನ್ನು ವಿಜಯ ದಶಮಿಯ ಹಬ್ಬವನ್ನು ಆಚರಿಸಲಾಗ್ತದೆ ನವರಾತ್ರಿಯು ದುರ್ಗಾ ಪೂಜೆ ಅಥವಾ ದುರ್ಗಾ ದೇವಿಯ ಆರಾಧನೆ ಎಂದರೆ ನವರಾತ್ರಿ ದಿನ ಯಾವ ದೇವರು ದುರ್ಗಾ ಪೂಜೆ ಮಾಡ್ತಾರೆ ದುರ್ಗಾ ದೇವಿಯನ್ನು ಆರಾಧನೆ ಮಾಡ್ತಾರೆ ಮತ್ತು ಎಮ್ಮೆ ರಾಕ್ಷಸ ಮಹೀಸಾಸುರನ ವಿಜಯದ ಮೇಲೆ ಕೇಂದ್ರೀಕರಿಸ್ತದೆ ಯಾವುದು ಅಂತಪ್ಪಾ ಅಂತಂತಂದ್ರೆ ಮಹೀಸಾಸುರನ ವಿಜಯದ ಮೇಲೆ ಕೇಂದ್ರೀಕರಿಸ್ತದೆ ರಾಮಲೀಲಾ ಮಹಾಕಾವ್ಯ ರಾಮಾಯಣದಲ್ಲಿ ರಾಮನ ಶೋಷಣೆಗಳನ್ನು ಸ್ಮರಿಸುವ ನಾಟಕವಾಗಿದೆ ಯಾವುದು ಮಾ ರಾಮಲೀಲಾ ಒಂದು ಮಹಾಕಾವ್ಯ ಆಗಿದೆ ಅದು ರಾಮಾಯಣದಾಗ ಯಾವ್ದಪ್ಪಾ ಅಂತಂದರೆ ರಾಮನ ಶೋಷಣೆಗಳನ್ನು ಸ್ಮರಿಸುವ ಒಂದು ನಾಟಕವಾಗಿದೆ ದಸರಾ ಹಬ್ಬವು ಒಂದು ಬೃಹತ್ ರಾವಣನ ಪ್ರತಿಕೃತಿಗಳನ್ನು ಸುಡುವುದೊಂದಿಗೆ ಕೊನೆಗೊಳ್ಳುತ್ತದೆ ಈ ಒಂದು ಹಬ್ಬ ಯಾಕೆ ಆಚರಿಸ್ತಾರೆಪ್ಪಾ ಅಂತೆಂದರೆ ರಾವಣನನ್ನು ಸುಟ್ಟು ಹಾಕಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಯಾವುದು ರೀತಿ ಆಚರಿಸ್ತಾರೆಪ್ಪಾ ಅಂತಂತಂದ್ರೆ ಆನೆ ಮೇಲೆ ಅಂಬಾರಿಯನ್ನು ಹೊತ್ತು ಸುತ್ತಲೂ ಮೈಸೂರು ಅರಮನೆ ಸುತ್ತಲೂ ತಿರುಗಿಸಿ ಆ ಒಂದು ಹಬ್ಬದ ಒಂದು ಆಚರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಒಂದು ಇದು ಒಂದು ಸಾಂಸ್ಕೃತಿಕವಾಗಿ ಬಂದಂತಹ ಒಂದು ಹಬ್ಬವಾಗಿದೆ